ಆಸ್ಪತ್ರೆ ಕುರಿತು ಅಭಿಪ್ರಾಯಗಳು ಅಂದರೆ ಅಡ್ಮಿಟ್ಟು ನಮ್ಮಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ ಗೌರ್ಮೆಂಟ್ ಅಂದರೆ ಸರ್ಕಾರಿ ಆಸ್ಪತ್ರೆಗಳು ಇದ್ದಾವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೇ ಚಿಕಿತ್ಸೆ ಚೆನ್ನಾಗಿರೋ ಚಿಕಿತ್ಸೆ ಸಿಗುತ್ತೆ ಪೇಷಂಟ್ಗಳಿಗೆ ಅವಾಗೂ ಒಳ್ಳೆ ಮೆಡಿಸನ್ ಸಿಗುತ್ತೇ ಒಳ್ಳೆ ಟ್ರೀಟ್ಮೆಂಟ್ ಅವ್ರಿಗೆಲ್ಲಾ ಒಳ್ಳೆ ಚಿಕಿತ್ಸೆ ಕೊಡ್ತಾರೆ ಮ ಪೇಷಂಟ್ಗಳಿಗೆ ಒಳ್ಳೆ ತಮ್ಮ ಒಂದು ಸ್ವಂತ ಪೇಷಂಟ್ ಅಂತ ತಿಳ್ಕೊಂಡು ಭಾಳ ಕಾಳಜಿ ನಿರ್ವಹಿಸ್ತಾರೆ ಅವ್ರ ಬಗ್ಗೆ ಭಾಳ ಕಾಳಜಿ ತಗೊತಾರೆ ಅವ್ರ ಬಗ್ಗೆ ಚಿಕಿತ್ಸೆ ಚೆನ್ನಾಗ್ ಕೊಡ್ತಾರೆ ಅವ್ರಿಗೆ ಆಮೇಲೆ ಇಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜ್ ಅಂತಿದೆ ಆಯುರ್ವೇದಿಕ್ ಕಾಲೇಜು ಅಂದರೆ ಎಲ್ಲ ಮದ್ ಮನೆ ಮದ್ದುಗಳ ಗಳಿಂದ ಮಾಡಿರ್ತಕ್ಕಂಥ ಔಷಧಿಗಳನ್ನೇ ತಯಾರಿನೂ ತಾವೇ ತಯಾರಿ ಮಾಡಿ ಚಿಕಿತ್ಸೆ ಕೊಡ್ತಾರೆ ಇಲ್ಲಿ ಮಸಾಜಿಂಗ್ ಆಯಿತು ಅಥ್ವಾ ಮೊಣಕಾಲು ಮಸಾಜಿಂಗು ಆಮೇಲೆ ಪಿಝೋತೆರ್ಪಿ ಅಂತ ಹೇಳಿಬಿಟ್ಟೂ ಅದನ್ನು ಕೊಡ್ತಾರೆ ಅಮೇಲೆ ಗೌರ್ಮೆಂಟ್ ಆಸ್ಪತ್ರೆಲ್ಲೆಲ್ಲಾ ನೀವು ದುಡ್ಡು ಕೊಟ್ಟು ತೊಗೊತಾರೆ ಅಂತೇಳಿ ಅಂತಾರೆ ಆದರೆ ಇಲ್ಲಿ ಕೊಪ್ಪಳದಲ್ಲಿ ಆ ಥರ ಏನು ಇಲ್ಲ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಎಲ್ಲರು ಭಾಳ ಇಷ್ಟಪಟ್ಟು ಹೋಗ್ತಾರೆ ಅಲ್ಲಿ ಪೇಷಂಟ್ಗಳು ಚೆನ್ನಾಗ್ ಚಿಕಿತ್ಸೆ ಕೊಡ್ತಾರೆ ಅಂತಲ್ಲಿ ಮೆಡಿಸನ್ ಕೂಡಾ ಚೆನ್ನಾಗಿದು ಕೊಡ್ತಾರೆ ಮೆಡ್ಸನ್ನು ಔಷಧಿ ಗುಳಿಗೆ ಆಯಿತು ಅಥ್ವಾ ಔಷಧಿ ಆಯಿತು ಆ ಆ ಥರ ಎಲ್ಲ ಭಾಳ ಚೆನ್ನಾಗಿ ಕೊಡ್ತಾರಂತ ಕೇಳಿದ್ವಿ ಪೇಷಂಟ್ಗಳಿಗೆ ಅಮೇಲೇ ಇಲ್ಲೀ ಇರ್ತಕ್ಕಂಥ ಡಾಕ್ಟ್ರಸುಗಳು ಬಹಳ ಚೆನ್ನಾಗಿದ್ದಾರೆ ಎಂತಹ ಪೇಷಂಟ್ ಬಂದರು ಕೂಡ ಎಷ್ಟಟು ಖುಷಿ ಖುಷಿಯಾಗಿ ಆರಾಮಾಗಿ ಹೋಗ್ತಾರೆ ಅಂದರೆ ಅವರು ಬೇರೆ ಎಲ್ಲೆಲ್ಲೋ ಹೋಗೋದು ಕೇಳಿದೀನಿ ನಾವು ಆದರೆ ಇಲ್ಲಿರ್ತಕ್ಕಂತಹ ಭಾಳ ಡಾಕ್ಟ್ರ್ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಏನೋ ಅಂತಾರೆ ಎಲ್ಲ ಭಾಳ ಭಾಳ ಇದರಿಂದ ನೋಡ್ತಾರೆ ಏನು ಇದಿಲ್ಲ ಬಿಡಪ್ಪಾ ಸರ್ ಚೆನ್ನಾಗ್ ನೋಡ್ತಾರೊ ಇಲ್ಲ ಅಂತ ಆದರೆ ಈ ಕೊಪ್ಪಳದಲ್ಲಿ ಹಾಗಿಲ್ಲ ಭಾಳ ಚೆನ್ನಾಗಿದೆ ಯಾಕಂದ್ರೆ ನನ್ನ ಅನುಭವದ್ ಪ್ರಕಾರ ನಾನು ನೋಡಿದರೆ ಒಂದುಸಲ ನಾನು ಹೊಸ್ಪೇಟೆಯಲ್ಲಿ ಬಸ್ನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ತಾಯಿ ಮಗ ಇಬ್ಬರೂ ಹೊರಟಿದ್ರು ನನಗೆ ಅದನ್ನೊಂದು ಆ ಹುಡುಗ ಹೇಳಿದ ಏನಾಗಿತ್ತಪ್ಪ ಅಂತ ಕೇಳಿದೆ ನಾನು ಅವನು ಹಾವು ಕಚ್ಚಿದೆ ಅಂದ ಹಾವು ಕಚ್ಚಿದೆ ಅಂದರೆ ಯಾರಿಗಾದ್ರೂ ಭಯ ಆಗುತ್ತೆ ಆದ್ರೆ ಅವನಿಗೆ ಹಾವು ಕಚ್ಚಿದರೆ ಆ ಹುಡುಗ್ಗೆ ಬುರುಗು ಬಂತಂತೆ ಆದರೆ ಅಲ್ಲಿರ್ತಕ್ಕಂಥ ಜನ್ರು ಏನಿದೆ ಏನಿಲ್ಲಾ ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅಲ್ಲಿ ಏನೂ ಫಲಕಾರಿ ಆಗ್ದೆ ಈ ಕೊಪ್ಪಳ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದು ಚಿಕಿತ್ಸೆ ಕೊಡಿಸಿದ್ದಾರೆ ಅದರಿಂದ ಆ ಹುಡುಗ ಸಂಪೂರ್ಣ ಗುಣವಾಗಿದ್ದಾನೆ ಹಾಗಾಗಿ ಆ ಹುಡುಗ ಅವರು ಪ್ರತೀ ಸಲ ಲಾಸ್ಟ್ ಒಂದು ಎರಡು ಸರಿ ಬರಬೇಕಾಗಿತ್ತಂತೆ ಅವಾಗ ನನ್ಗೆ ಅಲ್ಲಿ ಬಸ್ಸಲ್ಲಿ ಸಿಕ್ಕಿದ್ರು ಅವರು ಇದು ಲಾಶ್ಟ್ ಟ್ರೀಟ್ಮೆಂಟು ಏನಾಗೋಲ್ಲ ಅಂತ ಹೇಳಿದ್ದಾರೆ ನಿನ್ಗೆ ದೊಡ್ಡ ಅಪಾಯ ಇತ್ತು ಹಾವು ಕಚ್ಚಿದೆ ಅಂದ್ರೆ ಆದರೆ ನಿನ್ಗೊಂದು ದೊಡ್ಡ ಅಪಾಯ ಕಾದಿತ್ತು ಆದರೆ ಅದು ನಿನ್ಗೆ ಸ್ ಸರಿ ಹೋಗಿದೆ ಯಾವುದೇ ಪ್ರಾಣಾಪಾಯ ಇಲ್ಲ ನಿನಗೆ ಸರಿ ಹೋಗಿದೆಯಪ್ಪ ಇನ್ಮೇಲೆ ನಿನ್ಗಗೆ ಏನೂ ಆಗೋಲ್ಲ ಅಂತೇಳಿ ಡಾಕ್ಟ್ರ್ ಹೇಳಿದಾರೆ ಅಂದ ಅಂದೆ ನಾನಂದೆ ನಿಮ್ಮಲ್ಲೀ ಹೊಸ್ಪೇಟೇಲ್ ಆಯ್ತು ಬಳ್ಳಾರಿಯಲ್ಲಿ ಆಯ್ತು ಯಾವುದೇ ಗೌರ್ಮೆಂಟ್ ಆಸ್ಪತ್ರೆ ಈಗ ಇದೆ ಯಾಕೆ ಹೋಗಿಲ್ಲ ನೀವು ಕೊಪ್ಪಳದಲ್ಲೇ ಯಾಕೆ ಬಂದಿದೀರ ಅಂತ ಕೇಳಿದ್ರೆ ಆ ಹುಡ್ಗ ಭಾಳ ಚೆನ್ನಾಗ್ ಉತ್ತರ ಕೊಟ್ಟ ನಮ್ಮಲ್ಲಿ ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಡಾಕ್ಟ್ರು ಭಾಳ ಚೆನ್ನಾಗ್ ನೋಡ್ತಾರೆ ಭಾಳಾ ಇದರಿಂದ ನಮ್ಮನ್ನು ಮಾತಾಡಿಸ್ತಾರೆ ಹೀಗಾಗೆ ನಮಗೆ ಭಾಳ ಇಷ್ಟ ಆಯಿತು ನಾವು ಅದಕ್ಕೆ ಇಲ್ಲೇ ಬಂದು ಚಿಕಿತ್ಸೆಯನ್ನು ತಗೊಂಡಿದ್ವಿ ಇದರಿಂದ ನಮ್ಗೆ ಗುಣಾನೂ ಆಗಿದೆ ಎಲ್ಲ ಚೆನ್ನಾಗ್ ಆಗಿದೆ ನಾವು ಈಗ ಮನೆಗ್ ಹೊರಟಿದ್ದೀವಿ ಅಂತ ಹೇಳಿದ ಆ ಹುಡುಗ ಅದರಿಂದ ನನಗೆ ಭಾಳ ಖುಷಿ ಆಯಿತು ನಮ್ಮ ಈ ಕೊಪ್ಪಳದಲ್ಲಿ ಇಂಥ ಒಂದು ಗೌರ್ಮೆಂಟ್ ಆಸ್ಪತ್ರೇಲಿ ಡಾಕ್ಟ್ರ್ ಇದ್ದಾರೆ ಅಂದ್ರೆ ನಮಗೂ ಒಂದು ಹೆಮ್ಮೆಯ ವಿಷಯ ಅನಿಸಿತು ಅದೇ ರೀತಿಯಾಗಿ ನಮ್ಗೆ ಆಯುರ್ವೇದಿಕ್ ಕಾಲೇಜಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲ ಡಾಕ್ಟ್ರಸ್ ಕೂಡ ಆಯುರ್ವೇದಿಕ್ ಡಾಕ್ಟರ್ ಭಾಳ ಚೆನ್ನಾಗಿದಾರೆ ಇಲ್ಲಿ ಕೂಡ ಇಲ್ಲಿ ನೀವು ನೋಡ್ಬಾರ್ದು ಬೈಕ್ ಎಲ್ಲ ಎಲ್ಲ ತರಹದ ಚಿಕಿತ್ಸೆನೂ ಕೊಡ್ತಾರೆ ಇಲ್ಲಿ ಮೊಣ್ಕಾಲ್ ನೋವಿಂದು ಅನ್ನಬೇಡ್ರಿ ಆಮೇಲೆ ಬ್ಯಾಕ್ ಪೇಯ್ನ್ ನೋವು ನೀವು ಬೆನ್ನಿನ ನರ ನೋವೂ ಇದೆ ಅಂತ ಯಾವುದಾದ್ರೂ ನರದ ನೋವಿನ ಬಗ್ಗೆ ಆಯ್ತು ಯಾವುದಾದ್ರು ಬಗ್ಗೆ ನೀವು ಇದು ಮಾಡ್ಕೊಂಡ್ರೆ ನೀವು ತೋರಿಸ್ಬೋದು ಅದರ ಬಗ್ಗೆ ಭಾಳ ಚೆನ್ನಾಗಿ ಆಯುರ್ವೇದಿಕ್ ಇದರಿಂದ ನಮ್ಮ ಒಂದು ಕೊಪ್ಪಳದಲ್ಲಿ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾರೆ ಅದು ಬಿಟ್ಟು ನಿಮ್ಮ ಮತ್ತಿನ್ನು ಅಂದರೆ ಔಷಧಿಗಳ ಬಗ್ಗೆ ಒಂದು ಇಲ್ಲೀ ಆಯುರ್ವೇದಿಕ್ ಕಾಲೇಜಲ್ಲಿ ನೀವು ಬಡ ಜನ್ರಿಗೆ ಆಯಿತು ಬಡ ಮಕ್ಕಳಿಗಾಯ್ತು ಅವ್ರಿವರಿ ದುಡ್ಡಿಲ್ಲ ದುಡ್ಡು ಇದೆ ಅಂತ ಏನು ಮಾಡೋಂಗಿಲ್ಲ ದುಡ್ಡು ಇಲ್ಲಾಂದರು ಕೂಡ ಅವ್ರನ್ನು ಕರೆದು ಅವ್ರನ್ನು ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಹೋಗ್ತಾರಪ್ಪಾ ಚೆನ್ನಾಗ್ ಆಗ್ತಾರೆ ಅಂದರೆ ಸರಿ ಕಳಿಸ್ತಾರೆ ಮೆಡಿಸನ್ ಕೊಟ್ಟು ಔಷಧಿ ಕೊಟ್ಟು ಕಳಿಸ್ತಾರೆ ಅಕಸ್ಮಾತ್ ಅವ್ರು ಇಲ್ಲೇ ಇರಬೇಕಾಗಿ ವಸತಿ ಇರಬೇಕು ಅಂತ ಬಂದರೆ ಅವ್ರನ್ನು ಕರ್ಕೊಂಡು ಇಲ್ಲಿ ನಮ್ಗೆ ಉಚಿತವಾದ ಒಂದು ವಸತಿ ಗೃಹ ಕೂಡ ಇದೆ ಯಾರಿಗೆ ಇಲ್ಲಿ ಬಂದಿರ್ತಕ್ಕಂಥ ರೋಗಿಗಳಿಗೆ ಉಚಿತ ವಸತಿ ಗೃಹ ಮಾಡಿದ್ದಾರೆ ನಮ್ಮಲ್ಲಿ ಅಲ್ಲಿ ಮಠದ ವತಿಯಿಂದ ಮಾಡಿದಾರೆ ಗವಿ ಮಠದ ವತಿಯಿಂದ ಮಾಡಿದ್ದಾರೆ ಅಲ್ಲಿ ಕೂಡ ನೀವು ವಸತಿ ಗೃಹವನ್ನ ಅಲ್ಲಿ ಇದ್ದು ನೀವು ಹದಿನೈದು ದಿನ ನೀವೂ ಅವ್ರಿಗೆ ಚಿಕಿತ್ಸೆ ಕೊಡ್ತೀವಂದ್ರೆ ಹದಿನೈದು ಕೂಡಾ ಇಡ್ಬೋದು ಒಂದು ತಿಂಗ್ಳು ಇರ್ತೀನಂದ್ರೆ ಒಂದು ತಿಂಗ್ಳೂನೂ ಇರ್ಬೋದು ನೀವು ಅಷ್ಟು ದಿನದವರೆಗೂ ನಮ್ಮಲ್ಲಿ ಉಚಿತವಾದ ಚಿಕಿತ್ಸೆಯನ್ನು ಆಯುರ್ವೇದಿಕ್ ಶ್ ಕಾಲೇಜಲ್ಲಿ ಸಿಗುತ್ತೆ ಕೊಪ್ಪಳದಲ್ಲಿ ಅಂಥಾ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಕೂಡ ನಮ್ಮ ಸ್ವಾಮೀಜಿಯವರು ಮಾಡಿದ್ದಾರೆ ಇಲ್ಲಿ ಪ್ರವೇಟ್ ಅದು ಆನಂತರ ಇಲ್ಲಿ ಇದು ನಾವು ನೋಡಿರ್ತಕ್ಕಂಥ ಅಂದರೆ ಆಯುರ್ವೇದಿಕ್ ಕಾಲೇಜು ನಮಗೆ ಬಹಳ ಇಷ್ಟ ಆಯಿತು ಅಲ್ಲಿರ್ತಕ್ಕಂಥ ಡಾಕ್ಟ್ರಸ್ಗಳೂ ಭಾಳ ಚೆನ್ನಾಗಿ ನಮಗೆ ಚಿಕಿತ್ಸೆ ಕೊಡ್ತಾರೆ ಮಾತಾಡ್ತಾರೆ ಚೆನ್ನಾಗಿರುತ್ತೆ ಅಂಥದ್ರಲ್ಲಿ ನಾವು ಇಂಥ ಒಂದು ಡಾಕ್ಟ್ರಸ್ ನಾವು ಯಾರೇ ಅಲ್ಲಿ ನಮ್ಮ ರಿಲೇಶನ್ಸ್ ಆಗಲಿ ನಮ್ಮ ಹತ್ರ ಇರ್ತಕ್ಕಂಥ ಅಕ್ಕ ಪಕ್ಕದವ್ರಾಗ್ಲಿ ಈ ಬಡ ಇರ್ತ ಬಡ ಇರ್ತಕ್ಕಂಥರಾಗ್ಲಿ ನಮ್ಗೆ ಗೊತ್ತಿದ್ದವ್ರು ಇದ್ದರೆ ನಾವು ಅವ್ರಿಗೆ ಎಲ್ಲ ಹೇಳಿಬಿಟ್ಟು ಭಾಳ ಜನಕ್ಕೆ ನಾವು ಆ ಥರ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸೀವಿ ಅವ್ರು ಭಾಳ ಖುಷಿ ಪಟ್ಟೋಗಿದ್ದಾರೆ ನಮ್ಮಲ್ಲಿ ಇದ್ದಿಲ್ಲಪ್ಪ ನೀವೆಲ್ಲ ಒಳ್ಳೆ ನಮ್ಗೆ ಒಳ್ಳೆ ಕೆಲಸ ಮಾಡಿದೀರಿ ನಮ್ಗೊಂದು ಒಳ್ಳೆ ಚಿಕಿತ್ಸೆ ಕೊಡಿಸಿದ್ರಿ ನಮ್ಮ ಅವ್ವಗೆ ಭಾಳ ಇದಾಯಿತು ನಿಮ್ಮಿಂದ ಸಹಾಯ ಆಯಿತು ನಿಮ್ಮನ್ನು ಭಾಳ ನೆನಸ್ಬೇಕಂತ ಭಾಳ ಹೇಳ್ಬಿಟ್ಟು ಹೋಗ್ತಾರೆ ಅಂತ ಒಂದು ವ್ಯವಸ್ಥೆ ನಮ್ಮ ಕೊಪ್ಪಳ್ದಲ್ಲಿ ಇದೆಯಂದ್ರೆ ನಮಗೂ ಭಾಳ ಖುಷಿ ಆಗುತ್ತೆ ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲೀ ಇದೆ ಆದರೆ ಉಚಿತಾನೂ ಇರುತ್ತೆ ಎಲ್ಲ ಉಚಿತಾನೂ ಕೊಡ್ತಾರೆ ಈಗ ಎಲ್ಲ ಈ ನಮ್ಮ ಮನೆ ಹತ್ತಿರನೇ ಒಬ್ಬರ ಬೇ ಒಬ್ಬ ಒಂದು ಪೇಷಂಟ್ ಇದೆಯಂದ್ರೆ ನಾವು ಅವ್ರನ್ನು ಕರ್ಕೊಂಡೋಗಿರ್ತಿವಿ ಈ ರೀತಿ ಎಲ್ಲ ನೀವು ಡ್ರಸ್ಸಿಂಗ್ ಮಾಡಬೇಕು ಇದನ್ನು ಮಾಡಬೇಕು ಅಂದರೆ ಅದನ್ನೆಲ್ಲ ಫ್ರೀ ಮಾಡಿದೀನಿ ಅವ್ರಿಗೆ ಒಂದು ಒಳ್ಳೆ ಸಲಹೆ ಕೊಟ್ಟು ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಯಾವುದೇ ರೀತಿಯಿಂದ ನಮ್ಗೆ ತೊಂದರೆ ಏನು ಆಗೋಂಗಿಲ್ಲಾ ಅಷ್ಟು ಚೆನ್ನಾಗಿ ನಮ್ಮಲ್ಲೀ ಒ ಚಿಕಿತ್ಸಾ ಒಂದು ಇದು ಅನುಕೂಲವನ್ನು ಮಾಡ್ಕೊಟ್ಟಿದ್ದಾರೆ ನಮ್ಮ ಕೊಪ್ಪಳದಲ್ಲೇ ಇದೆ ಅದ್ರ ಬಗ್ಗೆ ಮಾಹಿತಿ ಕೂಡ ನಮಗೆ ಭಾಳ ಚೆನ್ನಾಗ್ ಹೇಳ್ಕೊಡ್ತಾರೆ ಇಲ್ಲಿ ಜನ ಮತ್ತು ಸರ್ಕಾರಿ ಆಸ್ಪತ್ರೇಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಭಾಳ ಭಾಳ ಬಂದಿರ್ತಕ್ಕಂಥ ಪೇಷಂಟ್ಗಳು ಜೊತೆಗ್ ಬಂದಿರ್ತಕ್ಕಂಥ ಎಲ್ಲ ಜನ್ರಿಗೆ ಕೂಡ ಭಾಳ ಚೆನ್ನಾಗಿ ಅವ್ರ ಬಗ್ಗೆ ಪೇಷಂಟ್ ಬಗ್ಗೆ ಸಹ ಎಲ್ಲಾದ್ರ ಬಗ್ಗೆ ಹೇಳ್ಕೊಡ್ತಾರೆ ಅವ್ರು ಹೀಗೆ ಮಾಡಿರಿ ಹೀಗಿಲ್ಲ ನೀವು ಇದ್ರ ಬಗ್ಗೆ ನಡೆಸ್ಕೊಡ್ರಿ ಅಂತೆಲ್ಲಾ ಹೇಳಿಕೊಡ್ತಾರೆ ನೋಡ್ತಾರೆ ಅವರು ಎಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಭಾಳ ಚೆನ್ನಾಗ್ ನಮ್ಗಂತೂ ಭಾಳ ಇಷ್ಟ ಆಯ್ತು ಈ ಕೊಪ್ಪಳದಿಂದ ಮಾಡ್ತಕ್ಕಂಥ ಒಂದು ಎಲ್ಲ ಇದನ್ನೂ ಚೆನ್ನಾಗಿ ಆನ್ ಇದಾಯಿತು ನಮ್ಗೆ ಆಮೇಲೆ ಇಲ್ಲೀ ಆಯುರ್ವೇದಿಕ್ ಕಾಲೇಜಲ್ಲಿ ಒನ್ ಇದು ಪಾರ್ಶ್ವವಾಯು ಅಂತೇಳೀ ಆಗುತ್ತೆ ಈಗ ಒಂದು ಏಝ್ ಅಂತೇನಿಲ್ಲ ಈಗೆಲ್ಲ ಸ್ವಲ್ಪ ಹೆಚ್ಚಾಗಿ ಆಗುತ್ತೆ ಅದು ಆ ಪಾರ್ಶ್ವವಾಯು ಚಿಕಿತ್ಸೆ ಮಾತ್ರ ಭಾಳ ತುಂಬ ಚೆನ್ನಾಗ್ ಮಾಡಿಕೊಡ್ತಾರೆ ಇಲ್ಲಿ ಪಾರ್ಶ್ವವಾಯು ಚಿಕಿತ್ಸೆ ಅಂದರೆ ಅದನ್ನು ಎಲ್ಲಿ ಪಾರ್ಶ್ವವಾಯು ಆಗಿರುತ್ತೆ ಅದನ್ನೇ ಆಯಿಲನ್ನು ಹಾಕಿ ಮಸಾಜು ಮಾಡಿ ಅವರಿಗೆ ದಿನಾ ಎಕ್ಸಸೈಜನ್ನೆ ಮಾಡಿಸ್ತಾರೆ ಅಂಥವ್ರಿಗೆ ದಿನಾ ಎಕ್ಸಸೈಜ್ ಮಾಡೀಸಿ ಬಿಟ್ಟು ಅವ್ರಿಗೆಲ್ಲಾ ಒಳ್ಳೆ ಆ ಕೈ ಕಾಲುಗಳನ್ನು ಅವ್ರಿಗೆ ಸದಾ ಸ್ಥಿತಿ ಬರೊಷ್ಟು ಪ್ರಯತ್ನ ಮಾಡ್ತಾರೆ ಒಬ್ಬೊಬ್ಬರು ಅದರಿಂದ ಭಾಳ ಜನ ಗುಣಮುಖರಾಗಿ ಮನೆಗ್ ಹೋಗಿದ್ದಾರೆ ಎಲ್ಲೋ ಒಬ್ಬರು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾರೆ ಆದರೆ ಭಾಳ ಜನ ಅದರಿಂದ ಮುಖ ಗುಣಮುಖರಾಗಿ ಹೋಗಿದ್ದಾರೆ ನಮ್ಮ ಒಂದು ಆಯುರ್ವೇದಿಕ್ ಕಾಲೇಜಲ್ಲಿ ಇದ್ರ ಸ್ಪೆಷಲ್ ಅಂದರೆ ಆಯುರ್ವೇದಿಕ್ ಕಾಲೇಜಲ್ಲಿ ಪಾರ್ಶ್ವವಾಯು ಚಿಕಿತ್ಸೇನೆ ಭಾಳ ಜನ ತಗೊಂತ ಇರ್ತಾರೆ ಅದರಿಂದ ಉಪಯೋಗ ಸ್ಪೆಷಲ್ಲಾಗಿ ಅಂದರೆ ಪಾರ್ಶ್ವವಾಯೂಗೆ ಚಿಕಿತ್ಸೆ ಕೊಡ್ತಾರೆ ಇಲ್ಲಿ ಅದು ಬಿಟ್ಟು ನೀವು ಯಾವುದೇ ಸ ಔಷಧಿ ಅಥ್ವ ಯಾವುದೇ ಒಂದು ನೋವೂ ಮೊಣ್ಕಾಲು ನೋವಿರ್ಬೋದು ಬೆನ್ನುನೋವು ಇರ್ಬೋದು ಯಾವುದೇ ಒಂದು ಚಿಕಿತ್ಸೆ ಕೂಡ ನೀವು ತಗೊಬೋದು ಈ ಒಂದು ನಮ್ಮ ಆಯುರ್ವೇದಿಕ್ ಕಾಲೇಜಲ್ಲಿ ಗೌರ್ಮೆಂಟ್ ಆಸ್ಪತ್ರೇಲಿ ಕೂಡ ಕೊಡ್ತಾರೆ ಅಂತ ಅಂತಾರೆ ಗುಳಿಗೆ ಎಲ್ಲ ತಗೊಂಡಿದ್ದಾರೆ ಅದರಿಂದ ನಾವು ಆರಾಮ ಆಗಿದೀವಿ ಅಂತಾರೆ ಉಚಿತವಾಗಿ ಕೊಡ್ತಕ್ಕಂಥ ಔಷಧಿಗಳನ್ನು ನಾವು ತಗೊಬೇಕು ಅದರಿಂದ ನಾವು ಉಪಯೋಗ ಮಾಡ್ಕೊಬೇಕು ನಾವು ಅದು ಉಪಯೋಗ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಅಂತ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡು ಹೇಳ್ತಿದ್ದೀನಿ ಗೌರ್ಮೆಂಟ್ ಆಸ್ಪತ್ರೆಯಿಂದ ಭಾಳಾ ಹೆಲ್ಪಿದೆ ಮತ್ತು ಇದರಿಂದ ಇಷ್ಟಂತೂ ನಾ ಹೇಳುವೆ ನಿಮ್ಗೆ